ಶಿಕ್ಷಣ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಭಾಗ ಆಗಿರ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜನರೇಷನ್ ಬದಲಾಗ್ತಾ ಹೋದ ಹಾಗೆ ಶಿಕ್ಷಣದ ಪದ್ಧತಿ ಏನಿದೆ ಅಥವಾ ಅವಕಾಶಗಳೇನಿದೆ ಅದು ಕೂಡ ಬದಲಾಗ್ತಾ ಹೋಗ್ತವೆ ನಮ್ಮ ಪೋಷಕರ ವಲಯಕ್ಕೆ ಬಂದಾಗ ಅವರ ಶಿಕ್ಷಣ ಸ್ವಲ್ಪ ಮಟ್ಟಿಗೆ ಇದೆ ಅಂದರೆ ಒಂದು ಪ್ರಾಥಮಿಕ ಶಿಕ್ಷಣವನ್ನೋ ಅಥವಾ ಪ್ರೌಢ ಶಿಕ್ಷಣವನ್ನು ಪಡೆದಿರುವಷ್ಟು ಶಿಕ್ಷಣ ಇದೆ ಅದೇ ಅವರ ಹಿಂದಿನ ತಲೆಮಾರಿಗೆ ಹೋದರೆ ಅಜ್ಜ ಅಜ್ಜಿಯರ ತಲೆಮಾರಿಗೆ ಹೋದರೆ ಆ ಸಮಯದಲ್ಲಿ ಅವರ ಶಿಕ್ಷಣ ಎನ್ನುವಂಥದ್ದು ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳಿಕ್ಕೂ ಕೂಡ ಬಹಳ ಕಷ್ಟ ಸಾಧ್ಯ ಅವ ಅವರಿಗೆ ಅದನ್ನು ಶಿಕ್ಷಣವನ್ನು ಪಡೀಲಿಕ್ಕೆ ಆಸಕ್ತಿ ಇಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅವ್ಕಾಶಗಳು ಸಿಗಲಿಲ್ಲ ಅಂತ ಹೇಳುವಂಥದ್ದು ಅತ್ಯಂತ ಸಮಂಜಸ ಅಂತ ನಾನು ಭಾವಿಸ್ತೇನೆ ಏಕೆಂತ ಹೇಳಿದ್ರೆ ಆ ಆ ಕಾಲದಲ್ಲಿ ಶಾಲೆಗಳ ಸಂಖ್ಯೆ ಇದ್ದದ್ದು ಕೂಡ ಬಹಳಷ್ಟು ಕಮ್ಮಿ ಅದರ ಜೊತೆಗೆ ಅವಕಾಶಗಳು ಇದ್ದಂಥದ್ದು ಅವರನ್ನು ಮನೆಯಲ್ಲಿ ಶಾಲೆಗಳಿಗೆ ಕಳುಹಿಸುವಂತಹ ಪದ್ಧತಿಗಳಿದ್ದದ್ದೂ ಕೂಡ ಕಡಿಮೆ ಮೂಲತಹ ಕೃಷಿ ಮೂಲದ ಸಂಪ್ರದಾಯಗಳಿಂದ್ಲೇ ನಾವೆಲ್ಲರೂ ಕೂಡ ಬಂದಿರುವಂಥದ್ದಾದ್ರಿಂದ ಕೂಡ ಒಂದು ಸಣ್ಣ ವಯಸ್ಸು ಆದ ತಕ್ಷಣ ಮಕ್ಕಳು ಒಂದು ಸ್ವಲ್ಪ ಮಟ್ಟಿಗಿನ ಬೆಳವಣಿಗೆ ಕಂಡ ತಕ್ಷಣ ಮಕ್ಕಳು ಕೆಲಸಕ್ಕೆ ನಿಯೋಜಿಸುವಂಥದ್ದು ಅಂದರೆ ತಮ್ಮ ಮನೆಯ ಕೃಷಿ ಕೆಲಸಗಳನ್ನು ನೋಡಿಕೊಳ್ಳಿಕ್ಕೆ ಅವರನ್ನು ಬಿಡ್ತಾ ಇದ್ದರು ಹಾಗಾಗಿ ಅವರಿಗೆ ಶಿಕ್ಷಣದ ಮೇಲೆ ಆಸಕ್ತಿ ಎನ್ನುವಂಥದ್ದು ಹುಟ್ಟಲಿಕ್ಕೆ ಸಾಧ್ಯತೆಗಳಿದ್ದದ್ದು ಬಹಳಷ್ಟು ಕಡಿಮೆ ಹಾಗಾಗಿ ಆ ಅವಕಾಶವನ್ನು ಪಡೆಯೋದಕ್ಕೆ ಕೂಡ ಬಹಳಷ್ಟು ಕಷ್ಟ ಸಾಧ್ಯ ಆಗಿತ್ತು ಅಂತಹ ವಯಸ್ಸಿನಲ್ಲಿ ಅನ್ನುವಂಥದ್ದು ಆ ಆ ಸಮಯದಲ್ಲಿ ಇದ್ದಂತಹ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಮೊದಲೇ ಹೇಳಿದ್ಹಾಗೆ ಅವರಿಗೆ ಸಿಗುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇತ್ತು ಅವಕಾಶಗಳು ಕೂಡ ಕಡಿಮೆ ಇದ್ದವು ಹಾಗಾಗಿ ಅದ್ರ ಜೊತೆಗೆ ಅವರಿಗೆ ಅಲ್ಲಲ್ಲಿ ಶಾಲೆಗಳನ್ನು ತೆರೆಯುವಂಥದ್ದು ಸಾಧ್ಯ ಆಗ್ತಾ ಇರಲಿಲ್ಲ ಅವರಿಗೆ ಶಾಲೆಗಳ ಲಭ್ಯತೆ ಕಡಿಮೆ ಇತ್ತು ದೂರ ದೂರ ಕ್ರಮಿಸಬೇಕಿತ್ತು ಜೊತೆಗೆ ಮನೆಯ ಕೃಷಿಯ ಕೆಲಸಗಳನ್ನು ಮಾಡುವಲ್ಲಿ ಅವರನ್ನು ಅವರ ಹಿರಿಯರುಗಳು ನಿಯೋಜಿಸ್ತಾ ಇದ್ದರು ಶಾಲೆಗಳಿಗೆ ಕಳಿಸುವಲ್ಲಿ ಆಸಕ್ತಿ ಇರಲಿಲ್ಲ ಕಾರಣ ನ ಯಾರಿಗೂ ಕೂಡ ಶಿಕ್ಷಣ ವ್ಯವಸ್ಥೆಯಿಂದ ಕೆಲಸ ಸಿಗಬೇಕು ಅದರಿಂದ ನಾವು ಸಂಪಾದನೆಯನ್ನು ಮಾಡ್ಬೋದು ಅನ್ನುವಂತಹ ದೃಷ್ಟಿಕೋನ ಅವರಲ್ಲಿ ಇದ್ದಿದ್ದಿಲ್ಲ ಕೃಷಿಯನ್ನು ಮಾಡೋದು ನಾವೇ ಬೆಲೆ ಬೆಲೆಯುವಂಥದ್ದು ನಾವು ಅದನ್ನು ಆಹಾರವನ್ನು ಸ್ವೀಕರಿಸುವಂಥದ್ದು ಈ ರೀತಿಯ ಪದ್ದತಿಯನ್ನು ನಾವು ಅನುಸರಿಸಿಕೊಂಡು ಬಂದಿರುವಂಥದ್ದು ಈಗ ನಮ್ಮ ತಲೆಮಾರುಗಳು ಉರುಳ್ತಾ ಹೋದ್ಹಾಗೆ ಶಿಕ್ಷಣ ಪದ್ಧತಿಗಳು ಕೂಡ ಬದಲಾಗ್ತಾ ಬಂದವು ಶಿಕ್ಷಣದ ಮಹತ್ವ ಹೆಚ್ಚಾಗ್ತಾ ಹೋಯಿತು ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೀಲಿಕ್ಕೆ ಪ್ರಾರಂಭಿಸ್ತಾ ಇದ್ದಾರೆ ನಮ್ಮ ತಲೆಮಾರಿಗೆ ಬಂದಾಗ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೀಬೇಕು ಪ್ರಾಥಮಿಕ ಹಂತದ ಶಿಕ್ಷಣ ಅಥವಾ ಒಂದು ವಯಸ್ಸಿನ ಮಟ್ಟಿನ ತನಕ ಶಿಕ್ಷಣವನ್ನು ಪಡೆಯುವಂಥದ್ದು ಅನಿವಾರ್ಯವಾಗಿರ್ತದೆ ಹಾಗಾಗಿ ಕಡ್ಡಾಯವಾಗಿರ್ತದೆ ಇದು ಸರ್ಕಾರದ ಆದೇಶವಾಗಿರ್ತದೆ ಸೊ ಎಲ್ಲರೂ ಕೂಡ ಶಿಕ್ಷಣವನ್ನು ಪಡೀತಾರೆ ಆದರೆ ಈ ಹಿಂದಿನ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ ಯಾವಾಗ ಸರ್ಕಾರ ಅಸ್ಥಿತ್ವಕ್ಕೆ ಬಂತು ಅಥ್ವಾ ಆ ಸರ್ಕಾರಗಳು ಶಿಕ್ಷಣದ ಮೇಲೆ ಕಡ್ಡಾಯವಾದಂತಹ ಒಂದು ಜ ನಿಯಮವನ್ನು ಜಾರಿಗೊಳಿಸಿರಲಿಲ್ಲ ಆ ಕಾರಣಕ್ಕಾಗಿ ನಮ್ಮ ಪೋಷಕರಾಗಿರ್ಬೋದು ಅಥವಾ ಅದರ ಹಿಂದಿನ ತಲೆಮಾರುಗಳು ಶಿಕ್ಷಣದ ಕಡೆಗೆ ಹೆಚ್ಚಿನ ಗಮನ ಹರಿಸಲಿಲ್ಲ ಅಂತ ಹೇಳ್ಬೋದು ಮತ್ತು ಕೂಡ ಮುಂದುವರ್ದು ಹೇಳ್ಬೇಕು ಅಂತ ಹೇಳಿದರೆ ಇತ್ತೀಚಿನ ಕಾಲದಲ್ಲಿ ಶಿಕ್ಷಣದ ಮಹತ್ವ ಏನೋ ಹೆಚ್ಚಾಗಿದೆ ಶಿಕ್ಷಣ ಪಡೀಬೇಕು ಅನ್ನೋ ಹಂಬಲವು ಹೆಚ್ಚಾಗಿದೆ ಆದರೆ ಶಿಕ್ಷಣದ ಸಾಂದ್ರತೆ ಏನಿದೆ ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವ ಗುಣಗಳು ವೃದ್ಧಿಯಾಗಬೇಕಿತ್ತು ಆ ಗುಣಗಳು ಕಡಿಮೆಯಾಗಿದೆ ಅಂತ ನಾನು ಭಾವಿಸ್ತೇನೆ ಕಾರಣ ಏನು ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿಗೆ ಮುಖ್ಯವಾಗಿ ಅವನ ಬೆಳವಣಿಗೆಗೆ ಏನು ಬೇಕೋ ಅಥವಾ ಒಂದು ಉದ್ಯೋಗಿಯಾಗ್ಲಿಕ್ಕೆ ಅವ್ನಿಗೆ ಏನೇನು ಅರ್ಹತೆಗಳು ಬೇಕು ಆ ಆ ಕೌಶಲ್ಯಗಳನ್ನು ಅವನಲ್ಲಿ ತುಂಬುವಲ್ಲಿ ಎಲ್ಲೋ ಶಿಕ್ಷಣ ವ್ಯವಸ್ಥೆ ವಿಫಲ ಆಗ್ತಾ ಇದೆಯೇನೋ ಅಂತ ಹೇಳ್ಬೋದು ಮೊದ ಮೊದಲು ಶಿಕ್ಷಣವನ್ನು ಪಡೆಯದೇ ಇದ್ದರೂ ಕೂಡ ನಮ್ಮ ಅಜ್ಜ ಅಜ್ಜಿಯರು ಅವರ ನೆನಪಿನ ಶಕ್ತಿಯಾಗಿರ್ಬೋದು ಅಥವಾ ಅವರ ಜ್ಞಾನ ಶಕ್ತಿಯಾಗಿರ್ಬೋದು ಅವರ ಕೌಶಲ್ಯಗಳಾಗಿರ್ಬೋದು ಅದು ಅತ್ಯಂತ ಹೆಚ್ಚಾಗಿದ್ದು ಆದರೆ ಇತ್ತೀಚಿನ ಕಾಲದಲ್ಲಿ ಶಿಕ್ಷಣವನ್ನು ಪಡೀತ ಇದ್ದರೂ ಕೂಡ ಅದು ಹೆಚ್ಚಾಗಿ ಆಗ್ತಾ ಇರಲಿಲ್ಲ ಆದರೆ ಅದು ಹೀಗಾಗಿ ನಮ್ಮ ಹಿಂದಿನವರಿಗೂ ಒಂದು ವೇಳೆ ಶಿಕ್ಷಣವನ್ನು ಸಿಕ್ಕಿದರೆ ಅಥವಾ ಅವರಿಗೂ ಕೂಡ ಅದರ ಅರಿವು ಇದ್ದಿದ್ದರೆ ಹೆಚ್ಚು ಹೆಚ್ಚು ಜನರು ಅದರ ಶಿಕ್ಷಣವನ್ನು ಪಡೀತಾ ಇದ್ದರು ಹೆಚ್ಚಿನ ಉದ್ಯೋಗವನ್ನು ಪಡೀತಾ ಇದ್ದರು ಅವರ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ತಾ ಇದ್ದರು ಏನು ಅನ್ನೋದು ನನ್ನ ಭಾವನೆ